ನಮ್ಮ ಸುತ್ತಮುತ್ತ ಹಲವಾರು ಪಕ್ಷಿಗಳು ಕಾಣಸಿಗುತ್ತದೆ ಅದರಲ್ಲಿಯೂ ಪಾರಿವಾಳ ನವಿಲು ಗಿಳಿ ಗುಬ್ಬಿ ಕೋಗಿಲೆ ಇವುಗಳು ತುಂಬ ಹೆಚ್ಚಾಗಿ ಕೂಡ ನಮಗೆ ಕಾಣಿಸುತ್ತದೆ ಹಾಗೂ ಅವುಗಳ ಚಲನವಲನಗಳು ಮತ್ತು ಅವುಗಳ ವಿಶಿಷ್ಟವಾದ ದೇಹ ಹಕ್ಕಿಯ ರೆಕ್ಕೆಗಳು ಮುಂತಾದವ್ಗಳನ್ನ ನಾವು ಕೂಡ ಪ್ರತಿನಿತ್ಯ ಕಾಣುತ್ತೇವೆ ಮತ್ತು ಅವುಗಳ ಹಾರಾಡೋದನ್ನು ನೋಡೋದೇ ಒಂದು ಸುಂದರವಾದ ದೃಶ್ಯವಾಗಿದೆ ಮತ್ತು ನನಗೆ ಪಾರಿವಾಳ ಕೂಡ ತುಂಬ ಇಷ್ಟವಾದ ಹಕ್ಕಿ ಯಾಕಂದರೆ ಅದು ಮನುಷ್ಯರ ರೀತಿ ಹೇಗೆ ಬೇಕು ಹಾಗೆ ಅಂದರೆ ಮನುಷ್ಯರ ಚಟುವಟಿಕೆಯ ಅನುಗುಣವಾಗಿ ಅದು ಇರುತ್ತದೆ ಮತ್ತು ಅವು ಪಾರಿವಾಳಕ್ಕೆ ನಾನು ದಿನಾಲೂ ನೀರು ಕಾಳುಗಳನ್ನೆಲ್ಲ ಕೊಡುತ್ತಿದ್ದೆ ಕೊಡುತ್ತಿದ್ದೇನೆ ಮತ್ತು ಅದು ಕೂಡ ನಮ್ಮ ಮನೆಯಲ್ಲಿ ಕೂಡ ನಾವು ಅದನ್ನು ಕೂಡ ಸಾಕಿದ್ದೇವೆ